ಸರ್ ಇದು ನಮ್ಮ ಅಕ್ಕೋರದು ಮದುವೆ ಇತ್ತು ಸೋ ಸ್ವಲ್ಪಾ ಫ್ಲವರ್ಸ್ ಬೇಕಿತ್ತು ಯಾವ ಯಾವ ಥರ ಇದೆ ಎಷ್ಟಾಗುತ್ತೆ ಸರ್ ಡಿ ಸರ್ ಕಡಿಮೆ ಬಜೆಟ್ ಅಲ್ಲಿ ಚೆನ್ನಾಗಿ ಇರಬೇಕು ಒಂದು ಸ್ವಲ್ಪ ಕಡಿಮೆ ಮಾಡ್ಕಣಿ ಒಂದು ಹತ್ತು ಸಾವಿರ ಒಂದು ಎಂಟು ಸಾವ್ರಕ್ ಮಾಡ್ಕಣಿ ಎಂಟು ಸಾವ್ರಕ್ ಮಾಡ್ಕಣಿ ಸರ್ ಕಡಿಮೆ ಬಜೆಟ್ ಅಮೌಂಟ್ ಇದಾಗಿದೆ

ಹಾಂ ಹಾಂ ಇನ್ನೊಂದು ಮೂವತ್ತನೇ ತಾರೀಕು ಅಂದರೆ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಮೂರಕ್ಕೆ ಪ್ಲೇಸ್ ಬಂದು ಕನಕ್ಪುರ್ದ ಹತ್ರ ಹಾಂ ಬಂದು ಅದೆ ಡೆಕೋರೇಷನ್ ಎಲ್ಲ ನೀವೇ ವಹಿಸ್ಕೋಬೇಕು ನೀವೇ ಮಾಡಿಬಿಟ್ಟು ಹೋಗಿ ಅದೇನು ಅಮೌಂಟ್ ಎಲ್ಲಾ ನಮ್ಮಆಮೇಲೆ ಬಂದು ನಿಮ್ಮ ಆಫೀಸ್ನಗೆ ಮಾತಾಡ್ತೀನಿ ಆಫೀಸ್ ಎಲ್ಲಿ ಐತೆಂತಾ

ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕಣಿ ಸರ್ ಒಂದು ಹತ್ತು ಸಾವಿರದ ಇಂದ ಒಂದು ಎಂಟು ಸಾವಿರ ಹಿಂಗೆ ಹೆಚ್ಚು ಕಮ್ಮಿ ಮಾಡ್ಕಣಿ

ಹಾಂ ಸರಿ ಸರ್ ಹಂಗಾದ್ರೆ ನಾಳೆ ಬಂದು ನಿಮ್ಮ ಆಫೀಸಲ್ಲಿ ಮೀಟ್ ಮಾಡ್ತೀನಿ ನೀವು ಆಫೀಸ್ ಅಡ್ರೆಸ್ಸ್ ಹೇಳಿಬಿಡಿ ಸರ್ ಹಾಂ ಹಾಂ ಸರಿ ಓಕೆ ಸರ್ ಓಕೆ